ಹಲೋ ಹೇಳಿ ಯಾರು ಮಾತಾಡೋದು ನಮಸ್ತೆ ನಿಮ್ಮೆಸರು ಹಾಂ ಹೌದು ಹೇಳಿ ಹೌದಾ ಹೇಳಿ ಏನಾಗಬೇಕಾಗಿತ್ತು ಹೌದಾ ಹೌದು ನಾವು ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಹಾಗಾಗಿ ಅದನ್ನು ಕದ ಮುಚ್ಚಿದ್ವಿ ಹಾಂ ಬರ್ರಿ ನಮ್ಮ ನಾವು ಎಲ್ಲ ರೀತಿಯ ನೃತ್ಯಗಳು ಹೇಳುತ್ತಿದ್ದೇವೆ ಕರ್ನಾಟಕ ನೃತ್ಯಗಳು ಎಲ್ಲ ರೀತಿ ಹೇಳುತ್ತೇವೆ ಭರತನಾಟ್ಯ ಕಥಕ್ಕಳಿ ವೆಸ್ಟರ್ನ್ ಬೆಂಗಾಳಿ ಎಲ್ಲ ನೃತ್ಯಗಳು ನಿಮಗೆ ಹೇಳಿ ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನು ಕಲಿಯಬಹುದು ನಮ್ಮಲ್ಲಿ ಹೌದಾ ಹೌದ ನಾನು ಶನಿವಾರ ಮಧ್ಯಾಹ್ನದ ಮೇಲೆ ಇರ್ತೇನೆ ಇದು ಭಾನುವಾರ ಫುಲ್ ಡೇ ಇರುತ್ತೆ ನೀವು ಯಾವ ಯಾವಾಗಾದ್ರೂ ಬಂದು ಕಲಿತ್ಕೋಬೋದು ಕರ್ನಾಟಕ ಭರತನಾಟ್ಯ ನೃತ್ಯ ಹೇಳಿಕೊಡೋಣ ಹಾಂ ಶನಿವಾರ ನಿಮಗೆ ಬೇಕಾದರೆ ಭರತನಾಟ್ಯ ನೃತ್ಯ ಹೇಳಿಕೊಡ್ತೇನೆ ಭಾನುವಾರ ಮತ್ತೆ ನಿಮ್ಗೆ ಯಾವುದಾದರು ಬೇರೆ ಬೇಕಾದರೆ ಬೇರೆ ಹೇಳಿ ಕೊಡ್ತೇನೆ ಶುಲ್ಕ ನಾವು ಒಂದು ದಿನ ಶುಲ್ಕ ಇನ್ನೂರು ರೂಪಾಯಿ ಇರುತ್ತೆ ನೀವು ಪ್ರತಿವಾರ ಬರೋದಿದ್ದರೆ ಪ್ರತಿ ವಾರಕ್ಕೆ ನಾನೂರು ರೂಪಾಯಿ ಆಗುತ್ತೆ ಒಂದು ಎರಡು ತಾಸು ಹೇಳಿಕೊಡ್ತೇನೆ ಶನಿವಾರ ಶನಿವಾರ ಭಾನುವಾರ ಹಾಂ ಬರ್ಬೋದು ಬರಬೋದು ಖಂಡಿತ ಬರಬಹುದು ಸಮಯ ಎರಡು ತಾಸು ಎರಡು ತಾಸು ನೀವು ಯಾವಾಗ ಬರ್ತೀರೊ ಮಧ್ಯಾಹ್ನದ ಮೇಲೆ ಶನಿವಾರ ಮಧ್ಯಾಹ್ನದಮೇಲೆ ಬಂದರೆ ಎರಡು ತಾಸು ಭಾನುವಾರ ಎರಡು ತಾಸು ಇರುತ್ತೆ ಜಾಸ್ತಿ ಕ್ಲಾಸ್ ಬೇಕಾದರೆ ನಿಮಗೆ ಜಾಸ್ತಿ ಆಗುತ್ತೆ ಶುಲ್ಕ ಎರಡು ಎರಡು ತಾಸಿಗೆ ಇನ್ನೂರು ರೂಪಾಯಿ ಹಾಂ ಕೊಡುತ್ತೇನೆ ಆ ದಿನದ ಶುಲ್ಕ ಕೂಡ ಇರೋದಿಲ್ಲ ಶುಲ್ಕ ತಗೋಳೋದಿಲ್ಲ ನಾವು ನಿಮಗೆ ಯಾವತ್ತು ತಂದಿರುತ್ತೀರೋ ಆ ದಿನದ ದಿನದ ಇದರಿಂದ ತಗೋಳುತ್ತಿದ್ದೇವೆ ದಿನದ ಆ ದಿನದಷ್ಟೆ ತೊಗೊಳ್ಳುತ್ತೇವೆ ನೀವು ಬಂದು ನಮ್ಮ ಕಚೇರಿಗೆ ಬಂದು ನೀವು ನೇಮ್ ಕೊಟ್ಟು ನಿಮ್ಮ ಸ್ನೇಹಿತೆದು ನೇಮ್ ಕೊಟ್ಟು ರಿಜಿಸ್ಟ್ರ್ ಮಾಡಿ ಹೋಗಿ ಅಂದರೆ ಬಹಳ ಜನ ಇರುತ್ತಾರಲ್ಲ ರಿಜಿಸ್ಟರ್ ಮಾಡಿಕೊಂಡು ಹೋಗಿ ಮುಂದಿನ ವಾರ ಬಂದು ಜಾಯಿನ್ ಆಗಿ ಓಕೆ ಧನ್ಯವಾದಗಳು